ನಾವು ಆನ್ಲೈನ್ದಾಗ ಬೂಟ್ ತೊಗೊಂಡಿದ್ದೀವ್ರಿ ಬೂಟ್ ತಗೊಂಡು ಬೂಟ್ ಎದಕ್ಕೆಂದ್ರೆ ಈಗ ಹಬ್ಬ ಎಲ್ಲ ಹೊಂಟವಲ್ರೀ ಹಬ್ಬಕ್ಕೆಲ್ಲ ಬೇಕಂಥೇಳಿ ನಾವು ಆನ್ಲೈನ್ದಾಗ ಬುಕ್ ಮಾಡಿದ್ದೋ ಬಂದಾವ ಅದು ತೊಗೊಂಡಿದ್ದೆ ಮತ್ತೀಗ ಹಬ್ಬಕ್ಕೆಲ್ಲ ನಾವು ಚರ್ಚ್ಗೆ ಹೋಗ್ಲಾಕ ಮಾಡ್ಲಾಕ ಬೇಕಲ್ಲ ಚರ್ಚ್ಗೆ ಮೆತ್ತಗಿರಬೇಕು ಅಂಥೇಳಿ ತಗೊಂಡ್ವಿ ಆನ್ಲೈನ್ದಾಗ ಮತ್ತು ಇವತ್ತು ತೊಗೊಂಡಿದ್ದೀವ್ರಿ ಬಹಳ ಚೆಂದವ್ರಿ ಕೆಳಗದರದೆಲ್ಲ ಮೆತ್ತಗದ ಸೈಡ್ಗು ಉಗುರಿಗೆಲ್ಲ ಹತ್ತಂಗಿಲ್ಲ ಮೆತ್ತಗದ ಕೆಳಗ ಕೆಳಗೆ ತಳ ಭೀ ಫಸ್ಟ್ ಕ್ಲಾಸ್ ಅದ ರೀ ಗಟ್ಟಿಯದ ಕೆತ್ತುವಲ್ದು ಕೆತ್ತುವಲ್ದು ಮಜಬೂತದ ನಮ್ಮ ದೋಸ್ತ್ರಿಗೆ ಕೇಳಿದ್ರಿ ಹೇ ಎಲ್ಲಿ ತಂದ್ಯಾವ ಬಶ್ಯಾ ಹೇಳಲೇ ಬೂಟ್ ಏಟ್ ಚೆಂದಿದ್ವು ಚೆಂದವ ಅದೇ ಆನ್ಲೈನ್ನಲ್ಲಿ ತರ್ಸಿದ್ದ ಅಂಥೇಳಿದ ಹೇ ಆನ್ಲೈನ್ನಲ್ಲಿ ತರ್ಸಿದ್ದ ನಮ್ಗೆ ಹೇಳ್ಬಾರದ ಏನಂದ್ರೆ ಹೇ ನಾ ಹೇಳಿದೆ ಈಗ ತರ್ಸ್ಕೋ ರೀ ಬರ್ತದ ಅದಕ್ಕೇನ ಐದಾರು ದಿನ್ದಾಗ ಬರ್ತದ ತಗೋರಿ ಅಂದೆ ಹ್ಞೂ ಯಾಕಾಗಲ್ಲ ಅಂತ ಅಂದರು ಆಮೇಲೆ ಬೂಟಿಂದ್ ಕಲರು ಮತ್ತು ಅದರ ಒಳಗಿಂದು ಡೋರಿ ಅವೆಲ್ಲ ಮುಟ್ಟಿ ಮುಟ್ಟಿ ನೋಡ್ಲತ್ತರ ನಾವೇ ಮುಟ್ಟಿ ನೋಡಿ ಹಾಯ್ಕೊಂಡ ಅವ್ರು ಭೀ ತೆಗೆದು ನೋಡ್ವಲ್ಲರು ಮುಟ್ಟಿ ನೋಡಿ ಅದಕ್ಕೆ ಅವರು ಏನು ಮಾಡಿದ್ರು ಅವ್ರು ಭೀ ಆನ್ಲೈನ್ದಾಗ ಬುಕ್ ಮಾಡಿದ್ರು ಮತ್ತು ನಾ ಹಾಯ್ಕೊಂತೀವಿ ಎಲ್ಲ ತಿರ್ಗಾಡಿದ ಅಲ್ಲಿ ಗ್ರೌಂಡ್ದಾಗೆಲ್ಲ ಮತ್ತು ಚರ್ಚಿಗೆ ಹೋಗ್ಬಂದ್ವು ಅಲ್ಲಿ ಆಟ ಪಾಠ ಇತ್ತು ಅದಕ್ಕೆ ಅಲ್ಲಿ ಧೂಳಿ ಪಿಳಿ ಹತ್ಬಾರ್ದು ಅಂಥೇಳ್ದ ಆದರ ಧೂಳು ಪಿಳಿ ಏನು ಆಗಿಲ್ಲ ಎಷ್ಟು ಒಳ್ಳೆ ಕ್ವಾಲಿಟಿ ತರಿಸ್ಬಂದಿದೆ ನೀವುನು ಅಂತ ನನಗೆ ತಾರಿಫ್ ಮಾಡಿದ್ರು ಆ ಬೂಟ್ನು ಭಾಳ ಚೆಂದವ ಅಂತಂದರು ಎಲ್ಲ ದೋಸ್ತರು ಭಾಳ ತಾರಿಫ್ ಮಾಡಿ ನಾವು ಭೀ ಈಗ ಆನ್ಲೈನ್ ತರ್ಸ್ಕೋತಿನೋ ಅಂತಂದರು ಅವರು ಎಲ್ಲ ಆನ್ಲೈನ್ದಾಗ ನಮ್ಮ ದೋಸ್ತರು ತರಿಸ್ಕೊಂಡ್ರು ಒಬ್ಬರು ನಾವು ಕೆಂಪನ್ನ ತರ್ಸ್ಕೊಂಡ್ರು ಅದ್ರಾಗೊಂದು ಡಬಲ್ ಕಲರಾಗಲಿ ಬೇರ್ಬೇರೆ ವೆರೈಟಿ ಅವು ಕಲರ್ ಅವ ಆನ್ಲೈನ್ದಾಗ ಅವನ್ನ ನೋಡಿ ನೋಡಿ ಚಾಯ್ಸ್ ಮಾಡ್ಕೊಂಡು ತರಿಸ್ಕೊಂಡ್ರು ಭಾಳ ಬೂಟ್ಗಳು ಚೆಂದವ್ರಿ